ಹಾಂ ನಮಸ್ತೆ ಹೇಳಿ ಹಾಂ ಬನ್ನಿ ಸಂತೋಷ ಹಾಂ ಬನ್ನಿ ಚಿತ್ರದುರ್ಗದ ಮಾಹಿತಿನಾ ಹಾಂ ಕೊಡ್ತೀನಿ ಇಲ್ಲಿ ಒಟ್ಟು ಸ್ಥಳ ಹೇಳ್ತಿನ್ ನೋಡಿ ಚಂದ್ರವಳ್ಳಿ ಮತ್ತು ಏಳುಸುತ್ತಿನ ಕಲ್ಲಿನ ಕೋಟೆ ಇವೆ ಆಡುಮಲ್ಲೇಶ್ವರ ಜೋಗಿ ಮಲ್ ಜೋಗಿಮಟ್ಟಿ ಇನ್ನೂ ಸ್ಥಳಗಳು ಇಲ್ಲಿ ಕಂಡುಬರ್ತವೆ ಹಾಂ ಹಾಂ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ನೀವು ಬರ್ಬೋದು ಸುಮಾರು ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಆಗ್ಬೋದು ರೀ ತುಂಬ ಅಂದರೆ ಹೆಂಗ್ ರೀ ಇಲ್ಲ ರೀ ಕಡಿಮೆ ಮಾಡೋಕ್ಕೆ ಆಗೋದೇ ಇಲ್ಲ

ರಿಯಾಯಿತಿ ಮಾಡಕ್ಕೆ ಆಗೋದೇ ಇಲ್ಲ ಕಂಡ್ರಿ

ಏನೋ ನೀವು ಬಲವಂತ ಮಾಡ್ತೀರ ಅಂತ ಮಾಡ್ಕೊಂತೀನಿ ಒಂದು ಎರಡು ಸಾವಿರ ಮಾಡ್ತೀನಿ ಹಾಂ ಇನ್ನೊಂದು ಹತ್ತು ಸಾವಿರ ಆಗುತ್ತೆ ನೋಡಿ ನೀವು ದಿನಾಂಕ ನಿಗದಿ ಮಾಡ್ಕೊಂಡಿದ್ದೀರಾ ಹಾಂ ಬನ್ನಿ ನಿಗ ದಿನಾಂಕ ನಿಗದಿ ಮಾಡ್ಕೊಳ್ಳಿ ಹಾಂ ಬನ್ನಿ

ಅದೇ ಹೇಳಿದ್ನಲ್ಲ ಜೋಗಿಮಟ್ಟಿಗೆ ಆಡುಮಲ್ಲೇಶ್ವರ್ಕು ಒಂದು ಎರಡು ಸಾವಿರ ಆಗ್ಬೋದು ಹಾಂ ಒಂದಿನ ವಸತಿಗೆ ನಾಲ್ಕು ಸಾವಿರ ಆಗುತ್ತೆ ಹಾಂ ಮತ್ತು ಇಲ್ಲೆಲ್ಲ ಉಳಿದ ಸ್ಥಳಕ್ಕೆ ಅವಕ್ಕೆಲ್ಲ ನಾಲ್ಕು ಸಾವಿರ ಇಲ್ಲಿ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲನೂ ಇಲ್ಲಿ ದೊರಕ್ತದೆ ಹಾಂ ಇದೆ ಮತ್ತು ನೀವು ಹೋಗ್ಬೇಕು ಅಂದರೆ ಬೆಳಗ್ಗೆ ಜೋಗಿಮಟ್ಟಿಗೆ ಆರೂವರೆಯಿಂದ ಎಂಟು ಗಂಟೆವರೆಗೂ ನೋಡ್ಬೋದು ಅಲ್ಲಿ ಹಾಂ ನೋಡ್ಬೋದು ಮತ್ತು ಅಲ್ಲಿ ಅಲೇ ಅದ್ರ ಮೇಲ್ಪಟ್ಟು ಹೊಟ್ಟೆ ಹಸ್ವಾಗಿರತ್ತಲ್ವಾ ನೀವು ಊಟ ಮಾಡ್ಬೇಕಲ್ಲ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಒಂದು ನೀವು ಊಟ ಎಲ್ಲ ಮಾಡ್ಕೊಂಡು ನಿಮಗೆ ಏನೇನು ಬೇಕೋ ಅದೆಲ್ಲ ದೊರೆಯುತ್ತೆ ಅದರದೇನೂ ತೊಂದರೆ ಇಲ್ಲ ಹಾಂ ನೀವು ಊಟ ಮಾಡ್ಕಂಡು ಬೇಕಾದರೆ ಇನ್ನೂ ಉಳಿದಂಥ ಸ್ಥಳಕ್ಕೆ ಹೋಗ್ಬೋದು ಹಾಂ ಬನ್ನಿ ನೀವು